ನಮ್ಮಲ್ಲಿರೋದು ಕೃಷಿ ಪದ್ದತಿ ಅಂದರೆ ಒಣ ಬೇಸಾಯ ಪದ್ಧತಿ ಒಣ ಬೇಸಾಯ ಪದ್ಧತಿ ಅಂದರೆ ಹಿಂಗಾರು ಮತ್ತು ಮುಂಗಾರು ಅಂತ ಇರ್ತೈತಿ ಮುಂಗಾರು ಪೀಕ್ ನಮ್ಮದು ಮಳೆಗಾಲದ ಪೀಕ್ ಆಗಿರ್ತೈತಿ ಅವಾಗ್ನಾವು ಭತ್ತ ಗಿತ್ತ ಎಲ್ಲ ಬೆಳಿತೀವಿ ಈ ಭತ್ತಕ್ಕೆ ತುಂಬ ನೀರು ಬೇಕು ಹೀಗಾಗಿ ನಮಗೆ ಈ ಮಳೆಗಾಲದಾಗ ಭತ್ತ ಚೆನ್ನಾಗಿ ಬರ್ತೈತಿ ಭತ್ತ ತೆಂಗು ಗಿಂಗು ಎಲ್ಲ ಬೆಳಿತೀವಿ ಬಟ್ ನಮಗಿಲ್ಲಿ ಒಣ ಬೇಸಾಯ ಇರುವುದ್ಲಿಂತ್ರ ನಮಗೆ ಏನಾಕೈತಿ ತೆಂಗು ಅಡಿಕೆ ಮೆಣಸು ಇಂಥದೆಲ್ಲ ತುಂಬ ಬರುವಂಥ ಸಾಧ್ಯ ಇರ್ತೈತಿ ಭತ್ತ ಕೂಡ ಬರ್ತೈತಿ ನಮ್ಮಲ್ಲಿ ಈ ಪೀಕು ಬರುವುದು ಈ ಮಳೆಗಾಲ ಸಾಕಷ್ಟು ಮಳೆ ಆಗುದ್ಲಿಂತ್ರ ಈ ಕಡೆ ಎಲ್ಲ ಈ ನಮ್ಮ ಭತ್ತದ ಪೀಕು ಚೆನ್ನಾಗಿ ಬರ್ತೈತಿ ಅದರಲ್ಲಿ ಭತ್ತ ತುಂಬ ವೆರೈಟಿಸ್ ಆಫ್ ಭತ್ತ ಇರ್ತೈತಿ ಈ ಮಳೆಗಾಲ ಚಲೊ ಚಾಲೂ ಆಗೋಕ್ಕಿಂತ ಮುಂಚೆ ನಾವೆಲ್ಲ ಏನು ಮಾಡ್ತೀವಿ ಹೊಲ ಸ್ವಚ್ಛ ಮಾಡಿಟ್ಕೋತೀವಿ ಹೊಸ ಹೊಲ ಎಲ್ಲ ಸ್ವಚ್ಚ ಮಾಡಿಟ್ಕೊಂಡು ಆಮೇಲೆ ಈ ಮಳೆಗಾಲ ಶುರು ಆದ ಕೂಡಲೇ ನಾಟಿ ಮಾಡಿಟ್ಟಿರ್ತೀವಿ ನಾಟಿ ಮಾಡಿದಂಥ ಭತ್ತವನ್ನು ನಾಟಿ ಮಾಡಕ್ಕೆ ಶುರು ಮಾಡಿದನ್ನ ನಾಟಿ ಮಾಡಕ್ಕೆ ಶುರು ಮಾಡ್ತೀವಿ ಆ ನಾಟಿ ಮಾಡಿದಾಗ ಭತ್ತ ನಮಗೆ ಇಷ್ಟು ದಿನಕ್ಕೆ ಅಂತ ಹೇಳಿ ಬೆಳೀತೈತಿ ಬರ್ತೈತಿ ಅದನ್ನು ನಾವು ಉತ್ತೋದು ಬಿತ್ತೋದು ಎಲ್ಲ ಮಾಡೋದ್ಲಿಂತ್ರ ನಮಗೆ ಆ ಪೀಕು ಕೂಡ ಈ ಮಳೆಗಾಲಕ್ಕೆ ಬರುವಂಥದ್ದು ಬೇಸಿಗೆ ಕಾಲದಲ್ಲಿ ಹಿಂಗಾರು ಮುಂಗಾರು ಅಂದಾಗ ಬರ್ತೈತಿ ಇದು ಮುಂಗಾರು ಮಳೆ ಇದರ ಜೊತೆ ಬರತಕ್ಕಂಥ ಹಿಂಗಾರು ಇದ್ದಾಗ ಹಿಂಗಾರು ಪೀಕು ಬೇರೆಯೇ ಇರ್ತೈತಿ ಅವಾಗ ಅದನ್ನ ಹಿಂಗಾರು ಪೀಕು ತಕ್ಕೊತೀವಿ ನಮಗೆ ಈ ಮಳೆಗಾಲ ಸರಿಯಾಗಿ ಆತಂದ್ರ ನಮಗೆ ನೀರಾವರಿದು ಅವಶ್ಯಕತೆ ಇರೋದಿಲ್ಲ ಅಥವಾ ಕ್ಯಾನಲದ್ದು ಅವಶ್ಯಕತೆ ಇರೋದಿಲ್ಲ ಈ ಮುಂಗಾರು ಮಳೆ ಈವಾಗ ಚ ಸರಿಯಾಗಿ ಆಗದೆ ಇರೋ ಕಾರಣ ನಾವು ಕೃಷಿ ಇದು ನೀರಾವರಿಗೆ ನೀರಾವರಿ ಪದ್ದತಿಗೆ ಡಿಪೆಂಡೆಂಟ್ ಆಗ್ತಾ ಇದ್ದೀವಿ ಇತ್ತಿತ್ಲಾಗಿ ಈ ಕ್ಯಾನಲು ನೀರಾವರಿ ಪದ್ಧತಿ ಇರಿಗೇಷನ್ ಇರಿಗೇಷನ್ನಿಗೆ ನಾವು ಡಿಪೆಂಡೆಂಟ್ ಆಗುವಂತಹ ಇದು ಬಂದು ಬಿಟ್ಟತಿ ಅದರ ಮೇಲೆ ನಾವು ಅವಲಂಬನೆಗೊಳಗಾಗಿ ಬಿಡಾತ್ತೀವಿ ಯಾಕಂದರೆ ಸರಿಯಾದ ಮಳೆಗಾಲ ಇಲ್ಲ ಯಾವಾಗ ಯಾವಾಗೋ ಮಳೆ ಬರ್ತೈತಿ ಯಾವಾಗ ಯಾವಾಗೋ ಮಳೆ ಬರೋದೇ ಇಲ್ಲ ಬಂದರೆ ಸಾಕಷ್ಟು ಮಳೆ ಬರ್ ಬರ್ತಾ ಇದೆ ಈವಾಗ ಹೀಗಾಗಿ ನಮ್ಮ ಕೃಷಿಕರಿಗೆ ತುಂಬ ಕಷ್ಟ ಆಗ್ಬಿಟ್ಟತಿ ಏನಪ್ಪ ಮಾಡೋದು ಹೇಗೆ ಬೆಳೆಯೋದು ಏನು ನೀರಾವರಿ ಇಟ್ಕೊಂಡ್ರತ್ರ ಕಷ್ಟ ನೀರಾವರಿ ಇಟ್ಟುಕೊಳ್ಳದೆ ಇದ್ದರೂ ಕಷ್ಟ ಇರಿಗೇಷನ್ ಮಾಡಿದರೂ ಕಷ್ಟ ಮಾಡದೇ ಇದ್ದರೂ ಕಷ್ಟ ಅನ್ನುವ ಹಂತಕ್ಕೆ ಬಂದು ತಲುಪಿ ಬಿಟ್ಟಿದೀವಿ ನಾವೆಲ್ಲ ಈ ಸರಿಯಾದ ಕಾಲಗಳು ಈ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಸರಿಯಾಗಿ ಬಂದರೆ ನಮ್ಮ ರೈತರಿಗೆ ಅದರಂಥ ಒಳ್ಳೆಯ ಇದನ್ನೇ ಯಾವುದು ಇಲ್ಲ ಅಂತ ಹೇಳಬಹುದು ಆ ರೀತಿಯಾಗಿ ಸರಿಯಾದ ಈ ಕಾಲಗಳು ಸರಿಯಾಗಿ ಇದ್ವು ಅಂದರೆ ನಾವು ಸಾಕಷ್ಟು ಪೀಕುಗಳನ್ನು ತಕೋಬಹುದು ಒಣ ಬೇಸಾಯ ಪದ್ಧತಿಯಲ್ಲೇ ನಾವು ಸಾಕಷ್ಟು ಪೀಕುಗಳನ್ನು ತೆಗಿಬಹುದು ಹೊರತಾಗಿ ನಾವು ನೀರಾವರಿಗೋ ಅಥವಾ ಇರಿಗೇಷನ್ಗೋ ಡಿಪೆಂಡೆಂಟ್ ಆಗುವಂತಹ ಅವಶ್ಯ ಅವಶ್ಯಕತೆಯೇ ಬೀಳೋದಿಲ್ಲ ಹೀಗಾಗಿ ನಾವು ಈಗ ಸದ್ಯಕ್ಕೆ ಮಾಡ್ತಾ ಇರೋದು ಒಣ ಬೇಸಾಯ ಪದ್ಧತಿ